ಸರ್ ಇದು ಮೂರು ದಿನ್ದಿಂದ ಹೊಟ್ಟೆ ನೋವು ಹೌದು ಸಾರ್ ಅದಕ್ಕೆ ತುಂಬ ಸುಸ್ತು ಆಗ್ತಾಯಿತ್ತು ಹೊಟ್ಟೆ ನೋವು ಅದಕ್ಕೆ ಸ್ವಲ್ಪ ಸಜೆಶನ್ ತಗೊಳಣ ಅಂತ ಫೋನ್ ಮಾಡಿದ್ದು ಹೌದು ಸಾರ್ ಹ್ಞೂ ಸರ್ ಮೆಡಿಶನ್ ತಗೊಂಡೇ ಮೆಡಿಕಲ್ ತಗಂಡೆ ಆದರೂ ಎರಡು ದಿನ್ದಿಂದ ಏನೂ ಕಡಿಮೆ ಆಗಿಲ್ಲ ನಮ್ಮ ಹೆಸರು ವಿನಿತ್ ಕುಮಾರ್ ಅಂತ ಸರ್ ನಮ್ದು ನಾಗನಗೆರೆ ಅದರಿಂದ ತುಂಬ ಹೊಟ್ಟೆ ಜಾಸ್ತಿ ನೊವುತ್ತಾ ನೊಯುತ್ತಾಯಿತ್ತು ಅದಕ್ಕೆ ಸರಾ ಹ್ಞೂ ಸರ್ ಟೈಮ್ ಟೈಮಿಗೆ ಮೆಡಿಸನ್ ತಗತ್ತಾ ಇದ್ದೀವಿ ಊಟನೂ ಮಾಡ್ತಾ ಇದ್ದೀವಿ ಆದರೂ ಕಡಿಮೆ ಆಗಿಲ್ಲ ಹ್ಞೂ ಹ್ಞೂಂ ಸಾ ಸರ್ ಜಂಕ್ ಫುಡ್ ಏನೂ ತಿಂದಿಲ್ಲ ಆದರೂ ಸ್ವಲ್ಪ ಹೊಟ್ಟೆ ನೋವು ಬಂದು ಬಿಟೈತೆ ಅದು ಏನು ಏನು ಅಂತ ಗೊತ್ತಾಗ್ತಾಯಿಲ್ಲ ಹಾಂ ಮೆಡಿಸನ್ನೂ ಐತೆ ಸರು ಯಾದರೂ ಮೆಡಿಸನ್ ಐತ ಸರ್ ಅದಕ್ಕೆ ಹಾಂ ಸರಿ ಕ್ಲಿನಿಕ್ಕ ಎಷ್ಟೊತಿಗೆ ಎಷ್ಟೊತ್ತಿಗೆ ಬರಲಿ ಸರ್ ಹಾಂ ಸರಿ ಸರಿ ಸರ್ ಸರ್ ಅದ್ಕೆ ಏನಾದ್ರೂ ಹಸ್ದ ಹೊಟ್ಟೇಲ್ಲೆ ಬರೋದ ಅಥವಾ ಊಟ ಮಡ್ಕೊಂಡು ಬರೋದಾ ಸರ್ ಹಾಂ ಸರಿ ಸರ್ ಆಯಿತು ಹಾಂ ಸರ್ ಸರಿ ಸರಿ ಸರ್ ಆಯ್ತು ಸಾ ಸರಿ ಸರ್ ಆಯ್ತು ಸಾ